ಚಿಕ್ಕಮಗ್ಳೂರಲ್ಲಿ ತುಂಬ ಫೇಮಸ್ ಅಂದರೆ ಕಾಫಿ ಚಿಕ್ಮಗ್ಳೂರ್ನ ಕಾಫಿ ನಾಡು ಅಂತಾ ಕರಿತಾರೆ ಹಾಗೆ ತುಂಬ ಬೇರೆ ಬೇರೆ ವಿಧಗಳಾಗಿ ಹಬ್ಬಗಳು ಕೂಡ ಇದಾವೆ ಒನೊಂದು ಸಾಂಪ್ರದಾಯಿಕ ಹಬ್ಬಗಳ್ಗುಅವರು ಏನಾದರು ಒಂದು ಆಡ್ವೆ ಅಡ್ಗೇ ಅಳ್ವಡಿಸ್ಕೊಂಡ್ ಇರ್ತಾರೆ ಕಡುಬು ಮಾಡ್ತಾರೆ ಮತ್ತು ರೊಟ್ಟಿ ಮಾಡ್ತಾರೆ ಮತ್ತು ಹೋಳಿಗೆ ಇದೆಲ್ಲ ಒನೊಂದು ಊರಲ್ಲಿ ಅವ್ರ ಅವ್ರದ್ದೆ ಆದ ಒಂದು ಹಬ್ಬಗಳನ್ನ ಮಾಡ್ತಾಯಿರ್ತರೆ ಆವಾಗ ಈ ಥರ ಅಡುಗೆಗಳೆಲ್ಲ ಅಲ್ಲಿ ಮಾಡ್ತಾರೆ ಮತ್ತು ಕಾಫಿ ಏನಕ್ ಫೇಮಸ್ ಅಂದರೆ ಇಲ್ಲಿ ತುಂಬ ಕಾಫಿ ಎಸ್ಟೇಟ್ ಇದಾವೆ ಪ್ಯೋರ್ ನ್ಯಾಚುರಲಾಗಿ ಅವರೆ ಬೆಳೆದು ಅವರೆ ತಯಾರಿಸುವಂಥ ಕಾಫಿ ಪೌಡರ್ಸ್ ಚಿಕ್ಕಮಗ್ಳೂರಲ್ಲಿ ರೋಡಲ್ಲಿ ಪ್ರತಿಒಂದು ರೋಡಲ್ಲು ಕೂಡ ಇಲ್ಲಿ ಕಾಫಿ ಪೌಡರ್ ಮತ್ತು ಕಾಫಿ ಶಾಪ್ಸ್ ತುಂಬಾ ಇರುತ್ತೆ ಇದನ್ನು ಕಾಫಿ ನಾಡು ಅಂತಾನೆ ಕರೀತೀವಿ ಹಾಗೆ ಇಲ್ಲಿ ಅಡ್ಗೆಯ ಅಂತ ಬಂದಾಗ ಕಡುಬು ಮಾಡ್ತಾರೆ ಅದು ತುಂಬ ಸ್ವೀಟ್ ಮಾ ಕಡುಬು ಮತ್ತು ಖಾರ ಕಡುಬು ಅಂತ ಎರಡು ಥರ ಮಾಡ್ತಾರೆ ಕೆಲವೊಂದು ಹಬ್ಬ ಮತ್ತು ಹರಿದಿನಗಳು ಅಂತ ಬಂದಾಗ ಕಡ್ಬುಗಳ್ನ ಮನೇಲಿ ಪ್ರತಿಯೊಬ್ಬರು ಕಡುಬ್ನ ಮಾಡೆ ಮಾಡ್ತಾರೆ ಗಣಪತಿ ಹಬ್ಬವಾಕೆ ಕೂಡ ಮಾಡ್ತಾರೆ ಬೇರೆ ಹಬ್ಬಗಳ್ಗು ಹಾಗೆ ಮಾಡ್ತಾರೆ ಮತ್ತು ರೊಟ್ಟಿ ರೊಟ್ಟಿ ಮತ್ತು ಪೋರ್ಕ್ ಇದು ಕಾಂಬಿನೇಷನ್ ಈ ಚಿಕ್ಕಮಗ್ಳೂರಲ್ಲಿ ರೊಟ್ಟಿ ಪೊರ್ಕ್ ತುಂಬ ಫೇಮಸ್ ರೊಟ್ಟಿ ಅಂದರೆ ತುಂಬ ವಿವಿಧವಾಗಿ ರೊಟ್ಟಿಗಳನ್ನ ಮಾಡ್ತಾರೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಮಸಾಲೆ ರೊಟ್ಟಿ ರವೆ ರೊಟ್ಟಿ ಈ ಥರ ವೆರೈಟಿಸ್ ಇರುತ್ತೆ ಅದಕ್ಕೆ ಕಾಂಬಿನೇಷನಾಗಿ ಪೋರ್ಕ್ನೆ ತಗೊಳ್ತಾರೆ ಮತ್ತಿಗೆ ಹೋಳಿಗೆಯನ್ನು ತುಂಬ ಮಾಡ್ತಾರೆ ಹಬ್ಬಗಳಲ್ಲಿ ಹೋಳಿಗೆ ಮಾಡ್ತಾರೆ ಹೋಳಿಗೆಯಲ್ಲು ಕೂಡ ವಿವಿಧ ವಾಗೀ ಇದಾವೆ ಸ್ ಹೋಳಿಗೆ ಬೇಳೆ ಮತ್ತು ಕಾಯಿ ಒಬ್ಬಟ್ಟು ಅಂತ ಹೇಳ್ತಿವಿ ಈ ಥರ ಎಲ್ಲ ಥರ ಹೋಳಿಗೆ ಮಾಡ್ತಾರೆ ಅದೆ ತುಂಬ ಫೇಮಸ್ ಅಂತ ಅಂದರೆ ಇಲ್ಲಿ ಕಾಫಿನೆ ನಮಗೆ ಇಲ್ಲಿ ಸಿಗೋಅಂತ ಕಾಫಿ ಪೌಡರ್ ಟೇಸ್ಟ್ ಬೇರೆ ಹೊರ್ಗಡೆ ಎಲ್ಲು ಸಿಗೋಲ್ಲ ಮತ್ತು ಇಲ್ಲಿ ಒಂದು ಫಾಲೊ ಮಾಡ್ಕೊ ಬರ್ತಿರೊ ಒಂದು ಫುಡ್ ಕಲ್ಚರ್ ಹೊರಗಡೆ ಕೂಡ ಸಿಗೊಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಒಂದು ಕಲ್ಚರ್ನ ಫುಡ್ ಕಲ್ಚರ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ